ಕರ್ನಾಟಕದ ಕರಾವಳಿ ಭಾಗದಲ್ಲಿ ನಾವು ಮೀನುಗಾರರನ್ನು ನೋಡಿರುತ್ತೇವೆ ಅಲ್ಲಿ ಅಂಬಿಗರು ಬೇಸ್ತರು ಮತ್ತು ಹಲವಾರು ಉಪಪಂಗಡಗಳು ಉ ಸಹ ಇತ್ತು ಅಲ್ಲಿನ ಮೀನುಗಾರರ ಮುಕ್ಯ ಕಸುಬು ಸಮುದ್ರದಲ್ಲಿ ಮೀನನ್ನ ಹಿಡಿಯುವುದು ಮೀನನ್ನು ಹಿಡಿಯಲು ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ದೋಣಿಯಲ್ಲಿ ಅವರು ತಿಂಗಳುಗಟ್ಟಲೆ ಚಲಿಸಿ ಸಮುದ್ರದಲ್ಲಿ ಅತ್ಯಂತ ಅಮೂಲ್ಯವಾದ ಮೀನನ್ನು ಸಹ ಹಿಡಿದು ಅವರು ಮಾರುಕಟ್ಟೆಗೆ ಮಾರುತ್ತಾರೆ ನಾವು ಸಹ ಅದರಲ್ಲಿ ಒಂದು ಭಾಗವಾಗಿ ಅವರಿಗೆ ಸಹಾಯವನ್ನು ಮಾಡುತ್ತೇವೆ ಅವರ ಸಮುದಾಯಗಳು ಆಚರಿಸುವ ಹಬ್ಬಗಳು ಯಾವುದೆಂದರೆ ಯುಗಾದಿ ದಸರಾ ಮತ್ತು ಸಮುದ್ರ ದೇವತೆಗೆ ಬಂಗಾರದ ಜನಿವಾರವನ್ನು ಅರ್ಪಿಸೋದು ಅವರ ಮುಖ್ಯ ಹಬ್ಬವಾಗಿದೆ